ಹಲೋ ಸರ್ ಇದು ಸಿದ್ದಗಂಗಾ ಇನ್ಸ್ಟೂಟ್ ಆಫ್ ಟೆಕ್ನಾಲಜ್ ತುಮಕೂರಾ ಸರ್ ಸರ್ ನಾನು ತರ್ಡ್ ಇಯರ್ ಡಿಗ್ರಿನಲ್ಲಿ ಓದ್ತಿದೀನಿ ಸರ್ ಅದು ಲಾಸ್ಟ್ ಇಯರ್ದು ಈ ಇಯರ್ದು ಏನು ಇಂಪ್ರೂವ್ಮೆಂಟ್ಸಾಗಿದೆ ಸರ್ ಕಾಲೇಜು ಲೆಚ್ಚಿಂಗ ಲೆಚ್ಚರಿಂಗು ಎಲ್ಲ ಸೇರಿ ಆಂ ಹೌದು ಸರ್ ಆಂ ತರ್ಡ್ ಇಯರ್ಗೆ ಅಡ್ಮಿಶನ್ ತೊಗೊಬೇಕು ಆಂ ಆಂ ಆಂ ಆಂ ಹೌದಾ ಆಂ ತರ್ಡ್ ಇಯರ್ಗೆ ಸರ್ ಜಾಸ್ತಿ ಆಯಿತಲ್ಲ ಸರ್ ಫೈಯ್ ಫೈ ಥೌಸಂಡು ಲಾಸ್ಟ್ ಇಯರ್ಗಿಂತ

ಹೌದಾ ಸರ್ ಆಂ ಬಸ್ ಫೆಸಿಲೀಸ್ ಐತೆ ಸರ್

ಸರ್ ಆಸ್ಟೆಲ್ ಊಟ ತಿಂಡಿ ಆಂ ಹೌದಾ ಆಂ ಆಂ ಓಕೆ ಓಕೆ ಓಕೆ ಓಕೆ ಸರ್ ಬರ್ತೀವಿ ಸರ್ ಓಕೆ ಥ್ಯಾಂಕ್ ಯು